ಹಲೋ ಡಾಕ್ಟರ್ ಸಿಂಧೂ ಅವರಾ ಮಾತಾಡ್ತಿರೋದು ಹಲೋ ನಮಸ್ತೆ ಮೇಡಮ್ ನನ್ನ ಹೆಸ್ರು ಪ್ರಿಯಾಂಕ ಅಂತ ಮೊನ್ನೆ ಏನೋ ಕೈ ಉಳ್ಕಿತ್ತು ಅಂತೇಳಿ ನಾನು ನಿಮ್ಮ ಹತ್ರ ಸ್ಟಿಚ್ ಹಾಕ್ಸ್ಕೊಂಡ್ ಹೋಗಿದ್ದೆ ಹಾಂ ನೆನಪಿದ್ಯಾ ಮೇಡಮ್ ಅದು ಇವಾಗ ನನಗೆ ತುಂಬ ಕೈ ನೋವಾಗ್ತಾ ಉಂಟು ಮೇಡಮ್ ಈಗ ಎಂತ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ತುಂಬ ಪೇನ್ ಬರ್ತಾ ಇದೆ ಹಾಂ ಮೇಡಮ್ ನಮಗೆ ಮನೆಲಿ ಸ್ವಲ್ಪ ಕೆಲಸ ಇತ್ತು ತುಂಬ ಮನೆಲಿ ಯಾರಿಗೂ ಮಾಡಕ್ಕೆ ಆಗಿರಲಿಲ್ಲ ಅದಕ್ಕೆ ನಾನೇ ಆ ಕೆಲಸ ಎಲ್ಲ ಮಾಡಿಬಿಟ್ಟೆ ಅಮ್ಮಂಗೆ ಹುಷಾರಿಲ್ಲ ಅಂತ ಅದಕ್ಕೆ ಮೇಡಮ್ ಅದಕ್ಕೆ ನಾವು ಆಸ್ಪೆಟ್ಲಿಗೆ ಬರೋಣ ಇಲ್ಲ ಕ್ಲಿನಿಕಿಗೆ ಬರೋಣ ಅಂತ ಅನ್ಕೊಂಡಿದ್ದೀವಿ ನೀವು ಇದ್ದರೆ ನಾನು ಬರೋಣ ಅಂತ ಅಂದ್ಕೊಂಡೆ ಇವತ್ತು ಸರಿ ಮೇಡಮ್ ಅದಕ್ಕೆ ನನಗೆ ತುಂಬ ನೋವಾಗ್ತ ಇತ್ತು ಹಾಂ ಕೈ ಅದಕ್ಕೆ ಬೇರೆ ಡಾಕ್ಟ್ರ್ ಹತ್ತಿರ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಹಾಂ ಮೇಡಮ್ ಅದಕ್ಕೆ ಅದಕ್ಕೆ ನಂಗೆ ಈ ಕೈ ತುಂಬ ನೋವ್ತಾ ಇತ್ತಲ್ಲ ಹೋಗ್ ಬಿಡೋಣ ಅಂತ ಕೇಳೋಣ ನಿಮ್ಮನ್ನ ಒಂದು ಸಲ ಕೇಳಿ ಹೋಗೋಣ ಅಂತ ಕಾಲ್ ಮಾಡಿದೆ ಸರಿ ಮೇಡಮ್ ಸರಿ ಮೇಡಮ್ ನೀವು ಯಾವಾಗ ಸಿಗ್ತೀರಾ ಅಂತ ಹೇಳಿದ್ರೆ ಸರಿಯಾಗ್ತಿತ್ತು ನನಗೆ ಸರಿ ಮೇಡಮ್ ಸರಿ ತ್ಯಾಂಕ್ ಯು ಸರಿ ಮೇಡಮ್ ಸರಿ